ಹಾಂ ರೀ ಹೇಳಿರಿ ಹೌದು ರಿ ಸರ್ ಎಷ್ಟು ಬೇಕಾಗಿತ್ತು ರೀ ಸರ್ ಹಾಂ ನಂಬಲ್ಲಿ ನೋಡಿರಿ ಇದು ಕಾಜು ಕತ್ಲಿ ಸಿಕ್ತದೆ ರೀ ಲಾರ್ಜ್ ಕ್ವಾಂಟಿಟಿ ಅಂದ್ರೆ ಮತ್ತಿದು ಮ್ಯಾಂಗೋ ಡಕ್ಕರ್ ಡಬಲ್ ಡಕ್ಕರ್ ಅಂತ ರಾಜಸ್ಥಾನಿ ಸ್ವೀಟ್ ಸಿಕ್ತವೆ ರೀ ಬಟ್ ಹಂಗೇನು ಅಂತಂದ್ರೆ ಇವಾಗ ಫಂಕ್ಷನ್ಸ್ ಎಲ್ಲ ಇತ್ತು ಇವತ್ತು ನಾಳೆ ಭಾಳ ಮಂದಿ ಅವು ರಸಮಲೈ ತಗೊಳ್ಹತ್ತಾರ ಅದನ್ನೂ ಮಾ ಬೇಕಂದರೆ ಮಾಡಿ ಕೊಡ್ತೀವಿ ರೀ ಸರ್ ನೀವು ಏನು ನಿಮಿಗೇನು ಬೇಕಾಗೆವ ರೀ ಸರ್ ಹಾಂ ಜಾಮೂನು ಐತಿ ಹಾಂ ಜಾಮೂನು ಸಿಕ್ತವೆ ರೀ ಸರ್ ಇದು ನೋಡಿರಿ ಸರ್ ಇದು ಏಟ್ ಹಂಡ್ರೆಡ್ ರುಪೀಸ್ ಕೆಜಿ ಸಿಕ್ತದೆ ರೀ ಸರ್ ಹಾಂ ರೀ ಐದು ಕೆಜಿ ಇಲ್ಲಿಂದ ನಿಮ್ಮ ಕಡೆಗೆ ನಾ ಇದು ಇದು ನಿಮಗೆ ಹೋಲ್ಸೇಲ್ ಪ್ರೈಸೆ ಹೇಳಿದೆ ರೀ ಇಲ್ಲಂತಂದರೆ ಇದು ನಾವು ನಂಬಲ್ಲಿ ದುಕಾನ್ದಾಗಾರೆ ಇದು ನಾವು ಏಟ್ ಫಿಫ್ಟಿ ನೈನ್ ಹಂಡ್ರೆಡಿಗೆ ಇದು ಕೊಡ್ತೇವೆ ರೀ ಸರ್ ಒಂದು ಟೆನ್ ಕೆಜಿ ತಗೊಳ್ಳಿ ರೀ ಹಂಗೆ ಕಮ್ಮಿ ಮಾಡ್ಲಕ್ಕ ಬರ್ತದೆ ಸರ್ ಒಂದು ಹಂಡ್ರೆಡ್ ರುಪೀಸ್ ಕಮ್ಮಿ ಸೆವೆನ್ ಹಂಡ್ರೆಡ್ ಮಾಡ್ತಿವಿ ರೀ ಸರ್ ನೋಡಿರಿ ಈಗ ಏಟ್ ತೌಸಂಡ್ ಇರ್ತದೆ ಒಂದು ಸೆವೆನ್ ತೌಸಂಡ್ ಕೊಡಿರಿ ಏ ಇಲ್ಲರಿ ಸರ್ ಹಂಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಪ್ರೈಸ್ ಕಡಿಮೆ ಮಾಡಕ್ಕೆ ಆಗಲ್ಲ ರೀ ಸರ್ ಇದಿದ ಸೆವೆನ್ ಹಂಡ್ರೆಡ್ ರುಪೀಸ್ ಅಂತಂದರೆ ಇದರ ನೋಡಿರಿ ಇದೇ ಇದೇ ಫೈನಲ್ ಪ್ರೈಸ್ ರೀ ಸರ್ ನಿಮ್ಗೆ ಇದು ಜಾಮೂನು ಇವು ಇವು ಡ್ರೈ ಬೇಕು ರೀ ಏನು ನಿಮ್ಗೆ ಇವು ಪಾಕಿದ್ದಿನ ಬೇಕು ರೀ ಇವು ಜಾಮೂನ್ದಾಗನೂ ಕಾಲಾ ಜಾಮೂನು ಡ್ರೈ ಬರುತ್ರಿ ಹಾಂ ರೀ ಹಾಂ ರೀ ಸರ್ ಇದು ಹಾಕ್ತಿನಿ ನೋಡಿರಿ ಇದು ನಿಮ್ಗೆ ಸೆವೆನ್ ಹಂಡ್ರೆಡ್ ಲಾಶ್ಟ್ ಪ್ರೈಸ್ ರೀ ಸರ್ ಇಲ್ಲ ರಿ ಸರ್ ಈಗ ಅದು ನೋಡಿರಿ ಅದು ಈಗ ಆಲ್ರೆಡಿ ನಾವು ನಂಬಲ್ಲಿ ನೈನ್ ಹಂಡ್ರೆಡ್ ಫಿಫ್ಟಿ ಹಂಗೆ ಮಾರ್ತೇವೆ ಈಗ ನೀವು ಹೆಚ್ಚು ಕ್ವಾಂಟಿಟಿ ತೊಗೊಳತ್ತಿರ್ ಅಂತಂದೇಳಿ ಇಷ್ಟು ಕಮ್ಮಿ ಮಾಡ್ಲತ್ತೀನಿ ಕ್ವಾಲಿಟಿ ಎಲ್ಲ ಭಾಳ ಚಲೋ ಇರ್ತದೆ ರೀ ನೀವು ನಮ್ದು ಶಾಪಿಂದು ಎಲ್ಲ ಬೇರೆ ಕಡೆ ಎಲ್ಲೂ ಕೇಳಿ ನೋಡಿರಿ ನಾವು ಕ್ವಾಲಿಟಿ ಮೇಲೆ ಏನು ಕಾಂಪ್ರಮೈಸ್ ಮಾಡೋಲ್ಲ ಕ್ವಾಲಿಟಿ ಎಲ್ಲ ಚಲೋ ಕೊಡ್ತಿವಿ ನಿಮಿಗೆ ಟೈಮ್ಲಿ ಡೆಲಿವರಿ ಕೊಡ್ತೀವಿ ನಿಮಗೆ ಎಷ್ಟು ಗಂಟೆಗೆ ಬೇಕಾಗಿತ್ತು ರೀ ಸಂಜಿಗೆ ದಿನಕ್ಕೆ ಕರೆಕ್ಟ್ ಆಗಿ ನೀಟ್ ಆಗಿ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ತಂದು ಕೊಡ್ತೀವಿ ಅದೇ ಸರ್ ಇಲ್ಲ ಸೆವೆನ್ ಹಂಡ್ರೆಡ್ ಫೈನಲ್ ಪ್ರೈಸ್ ರಿ ಸರ್

ನಿಮ್ಗೆ ನಮ್ಮ ಕಡೆಯಿಂದ ಏನಾರೂ ತಿನ್ಲಕ್ಕ ಅದು ಸ್ವೀಟ್ ಕಟ್ಲೆರಿ ಏನದ ಅದೂನು ಇಷ್ಟು ಕಾಂಪ್ಲಿಮೆಂಟ್ರಿ ಆಗಿ ಕೊಡಸ್ತೀನಿ ರಿ ಸರ್ ಬಟ್ ಸೆವೆನ್ ಹಂಡ್ರೆಡ್ ಫೈನಲ್ ಪ್ರೈಸ್ ಸರ್ ಹಾಂ ರೀ ಇಲ್ಲೇ ಇಲ್ಲಿ ಸೂಪರ್ ಮಾರ್ಕೆಟ್ ಮೇಲೆ ಇಲ್ಲಿ ಬ್ಯಾಂಕ್ ಆಫ್ ಬರೋಡ ಬ್ಯಾಂಕ್ ಅದಲ್ಲ ರಿ ಅಲ್ಲಿ ಅದ್ರ ಬಾಜುನೇ ಅದ ರೀ ಶಾಪ್

ಹಾಂ ರೀ ಅಡ್ವಾನ್ಸ್ ಒಂದು ಟೆನ್ ಪರ್ಸೆಂಟ್ರೆ ಒಂದು ಕೊಡಿರಿ ಸರ್ ವನ್ ತೌಸಂಡ್ ರುಪೀಸ್ ಅಡ್ವಾನ್ಸ್ ಕೊಡಿರಿ ಸರ್